ಹಾಂ ಹೇಳಿ ಹಾಂ ನೀವೂ ಹೊಸ ಕಸ್ಟಮರಾ ಹಾಂ ಕಾರ್ಡ್ ಮಾಡ್ಸೋದಕ್ಕಾದ್ರೆ ಹಂಡ್ರೆಡ್ ರೂಪೀಸ್ ಮತ್ತು ನೀವು ಯಾವುದೇ ಒಂದು ಬುಕ್ಸ್ ತಗೊಳ್ತೀವಿ ಅಂದರೆ ನಮಗೆ ಅದಕ್ಕೆ ಒನ್ ಫಿಫ್ಟಿ ರೂಪೀಸ್ ಪೇ ಮಾಡಿ ತಗೊಳ್ಬೇಕು ಮತ್ತು ನೀವು ರಿಟರ್ನ್ ಮಾಡಿದಾಗ ನಾವು ಅದರಲ್ಲಿ ವಾಪಸ್ಸು ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಇನ್ ಕೇಸ್ ನಾವು ಹೇಳಿದ ಟೈಮಿಗೆ ರಿಟರ್ನ್ ಮಾಡಿಲ್ಲ ಅಂದರೆ ನಿಮಗೆ ಫಿಫ್ಟಿ ರೂಪೀಸ್ ಪೆನಾಲ್ಟಿ ಹಾಕ್ತೀವಿ ನೀವು ಒನ್ ಬುಕ್ನ ಒಂದು ಫಿಫ್ಟೀನ್ ಡೇಸ್ ಇಲ್ಲ ನಿಮ್ಗೆ ನಾವು ಯೂಸ್ವಲಿ ಕೊಡೋದೆ ಒನ್ ವೀಕು ಇಲ್ಲ ನೀವು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ನಾವು ತುಂಬ ಓದಬೇಕು ಅನ್ನೋದಾದರೆ ಒಂದು ಫಿಫ್ಟೀನ್ ಡೇಸ್ ತನಕ ಎಕ್ಸ್ಟೆಂಡ್ ಮಾಡ್ತೀವಿ ಹಾಂ ಹಾಂ ಹೊಸ ಬುಕ್ಕು ಹಳೆ ಬುಕ್ಕು ಎಲ್ಲದಕ್ಕೂ ಒಂದೇ ಚಾರ್ಜ್ ಮಾಡೋದು ಬಟ್ ನೀವು ಸ್ಟಾರ್ಟಿಂಗೂ ಲೈಬ್ರರಿ ಕಾರ್ಡ್ ತಗೊಂಡು ರಿಜಿಸ್ಟ್ರೇಷನ್ ಮಾಡೋಕೆ ಒನ್ ಫಿಫ್ಟಿ ರೂಪೀಸ್ ಆಗುತ್ತೆ ಮತ್ತೆ ನೀವೂ ಪ್ರತಿ ಬಾರಿ ಯಾವುದೇ ಬುಕ್ ತಗೊಂಡು ಓದಬೇಕು ಅಂದರೂನು ನಮಗೆ ಒನ್ ಫಿಫ್ಟಿ ರೂಪೀಸ್ ಪೇ ಮಾಡಿಬಿಟ್ಟು ಬುಕ್ ತಗೊಂಡು ಹೋಗ್ಬೇಕು ಮತ್ತೆ ನೀವು ನಾವು ಹೇಳಿದ ಟೈಮ್ಗೆ ಏನು ಹೇಳಿ ಹಾಂ ನಮ್ಮ ಲೈಬ್ರರಿಲಿ ಯಾವ ಯಾವ ಬುಕ್ಸ್ ಅವೈಲಬಲ್ ಇದೆಯೋ ಅದು ನೀವು ಕೇಳಿದ್ದು ಅದರಲ್ಲೆಲ್ಲ ಇದ್ದರೆ ಒಫ್ಕೋರ್ಸ್ ಕೊನ್ಟ್ ಕೊಟ್ಟೇ ಕೊಡ್ತೀವಿ ಯಾವ ಥರ ಬುಕ್ ಆದರು ಆಲ್ಮೋಸ್ಟ್ ನಾವು ಎಲ್ಲ ಥರ ಬುಕ್ನೂ ತರಿಸ್ತೀವಿ ನೀವು ಯಾವ ಥರ ಬುಕ್ ನೋಡ್ತಾಯಿದ್ದೀರಾ ಹೌದಾ ಡಿಪ್ಲೊಮೊಲಿ ಬೇರೆ ಯಾವ ಸಬ್ಜೆಕ್ಟ್ ಯಾವುದಾದ್ರು ಡಿಪ್ಲೊಮೊದ ಆಲ್ಮೋಸ್ಟ್ ಎಲ್ಲ ಥರ ಎಲ್ಲ ಸಬ್ಜೆಕ್ಟ್ ಇರುತ್ತೆ ಬುಕ್ಸು ನಮ್ಮ ಹತ್ರ ನೀವು ಬಂದು ಒಂದ್ಸಲ ನಿಮಗೆ ಯಾವುದು ಓದೋಕೆ ಸರಿ ಆಗುತ್ತೆ ಬಂದು ನೋಡಿಕೊಂಡು ತಗೊಂಡು ಹೋಗಿ ಬೇರೆ ಬೇರೆ ಪಬ್ಲಿಷರ್ಸ್ದು ಬೇರೆ ಬೇರೆ ಆ ಥರದ್ದು ಎಲ್ಲ ಬುಕ್ ಇದೆ ಡಿಪ್ಲೊಮೊದು ಬಂದು ಒಂದ್ಸಲ ನೋಡಿಕೊಂಡು ನಿಮಗೆ ಯಾವ್ದು ಸುಟೇಬಲ್ ಅನ್ನಿಸುತ್ತೆ ಅದು ತಗೊಂಡು ಹೋಗಿ ನೀವು ಓಕೆ ಮೇಡಮ್ ಆಯಿತು